ನಾವು ಹಳೇ ಮಾಧ್ಯಮ ಅಂತ ನೋಡಿದರೆ ಅದರಲ್ಲಿ ಟಿ ವಿ ಮತ್ತು ರೇಡಿಯೋ ಬರತ್ತೆ ಅದರಿಂದ ನಮಗೆ ದಿನನಿತ್ಯ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾಯಿತ್ತು ಹಾಗೆ ಹೊಸ ಮಾಧ್ಯಮ ಅಂತ ತೊಗೊಂಡ್ರೆ ನಮಗೆ ಫೋನ್ ಇದೆ ಫೋನಲ್ಲಿ ನಮಗೇನು ಸುದ್ದಿ ಬೇಕು ಅದನ್ನು ನಾವು ಸರ್ಚ್ ಮಾಡಿಕೊಂಡು ತಿಳ್ಕೋಬೋದು ಅಥವಾ ಯಾವುದೇ ಆ್ಯಪ್ ಮೂಲಕ ತಿಳ್ಕೋಬೋದಾಗಿದೆ ಆವಾಗಾದರೆ ನಾವು ಟಿ ವಿಲಿ ಅವರೇನು ಹೇಳ್ತಾರೆ ಅದನ್ನೇ ಕೇಳ್ಸ್ಕೋಬೇಕಾಗಿತ್ತು ಅಥವಾ ಅವರು ಹೇಳೋ ತನಕ ಕಾಯಬೇಕಾಗಿತ್ತು ಆದರೆ ಈಗ ಮೊಬೈಲಲ್ಲಿ ನಮಗೇನ್ಬೇಕೋ ಅದನ್ನು ನಾವು ಸರ್ಚ್ ಮಾಡಿ ಪಟ್ ಅಂತ ನಮಗೆ ಏನು ಬೇಕೋ ಆ ವಿಚಾರಾನ ತಿಳ್ಕೋಬೋದಾಗಿದೆ